ಈ ಚಳಿಗಾಲ ಬಂದು ಮಳೆಗಾಲ ಬಂತು ಅಂದ ತಕ್ಷಣ ಗಂಟ್ಲು ಕೆರೆತ ಸ್ಟಾಟ್ ಆಗಿಬಿಡುತ್ತೆ ಅದನ್ನು ಗುಣಪಡಿಸ್ಲಿಕ್ಕೆ ನಮ್ಮ ಹಳ್ಳಿ ಕಡೆ ತುಂಬ ಮನೆಮದ್ದುಗಳನ್ನು ನಾವು ನೋಡ್ಬೋದು ಮನೆಮದ್ದುಗಳನ್ನು ತಯಾರಿಸಿ ಮನೆಯಲ್ಲೇ ನಾವು ಔಷಧೋಪಚಾರಗಳನ್ನು ಮಾಡೋದರಿಂದ ಗಂಟಲು ಕೆರೆತವನ್ನು ನಿವಾರಿಸ್ಬೋದು ಅದರಲ್ಲಿ ಒಂದು ಅಂತಂದರೆ ತುಳಸಿಯಿಂದ ಮಾಡುವಂಥದ್ದು ತುಳಸಿಯನ್ನು ತಿನ್ನುವುದರಿಂದ ಅಥವಾ ತುಳಸಿಯನ್ನು ತೆಗೆದ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಈ ಲವಂಗವನ್ನ ಹಾಕಿ ಮೆಣಸನ್ನ ಹಾಕಿ ಕುಟ್ಟಿ ಅದನ್ನು ಪೇಸ್ಟ್ ಥರ ಮಾಡಿ ಅದನ್ನ ತಿನ್ನೋದರಿಂದ ನಾವು ಗಂಟ್ಲು ಕೆರೆತವನ್ನು ನಿವಾರಿಸ್ಬೋದು ನೆಗಡಿಯನ್ನ ಸಹ ದೂರ ಮಾಡ್ಬೋದು ಮತ್ತು ಕೆಲವು ಕಷಾಯಗಳನ್ನು ಮಾಡೋದರಿಂದ ಕಾಳುಮೆಣ್ಸನ್ನ ಹಾಕಿ ಮತ್ತು ನಾವು ಸ್ವಲ್ಪ ಮಸಾಲೆ ಪದಾರ್ಥವನ್ನು ಅಂದರೆ ಏಲಕ್ಕಿಯನ್ನು ಹಾಕಿ ಮತ್ತು ಲವಂಗವನ್ನ ಹಾಕಿ ನಾವು ಒಂದು ಏನು ಕಷಾಯವನ್ನು ತಯಾರಿಸಿ ಅದನ್ನು ಕುಡಿಯೋದ್ರಿಂದ ಗಂಟಲು ಕೆರೆತವನ್ನು ಕಡಿಮೆ ಮಾಡ್ಬೋದು ಮತ್ತು ಹೆಚ್ಚಾಗಿ ಬಿಸಿನೀರನ್ನ ಸೇವಿಸೋದರಿಂದ ಕೂಡ ಗಂಟಲಲ್ಲಿ ಇರುವಂತಹ ಕಿತ್ತು ಕೆರೆತವನ್ನು ನಾವು ಗುಣಪಡಿಸ್ಬೋದು ಅಂತ ಹೇಳ್ತಿವಿ ನಾವು ಬೇರೆ ಇಂಗ್ಲೀಷ್ ಔಷಧಿ ಅದನ್ನೆಲ್ಲ ತೆಗೆದುಕೊಳ್ಳೋ ಬದಲು ನಮ್ಮ ಹಿತ್ತಲಿನಲ್ಲೇ ಅಥವಾ ನಮ್ಮ ಮನೆ ಮುಂದೆ ಇರುವಂತಹ ತುಳಸಿಯನ್ನು ತೆಗೆದುಕೊಂಡು ನಾವು ಪ್ರತಿನಿತ್ಯ ತಿನ್ನೋದರಿಂದ ಯಾವ ನೆಗಡಿ ಯಾವ ಗಂಟ್ಲು ಕೆರೆತ ಏನೂ ಸಹ ಬರೋದಿಲ್ಲ ಇದರಿಂದ ನಾವು ಗಂಟ್ಲು ಕೆರೆತವನ್ನು ನಿವಾರಿಸ್ಬೋದು ಮತ್ತು ಈ ಥರ ಕಷಾಯಗಳನ್ನು ಮಾಡಿ ದಿನನಿತ್ಯ ಸೇವಿಸೋದರಿಂದ ಯಾವ ಕಾಯಿಲೆ ರೋಗರುಜಿನಗಳು ಯಾವುದೂ ಸಹ ಬರೋದಿಲ್ಲ ಅದನ್ನೆಲ್ಲ ಮುಂಚಿತವಾಗಿಯೇ ನಾವು ತಡೆಗಟ್ಬೋದು ನಾವು ಮನೆಮದ್ದುಗಳನ್ನ ಮಾಡ್ಕೊಳೋದರಿಂದ ಅಂತ ಹೇಳ್ಬೋದು